ನಾನು ಇವತ್ತು ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಇವತ್ತು ಆರ್ಡರ್ ಮಾಡಿದ್ದೆ ಆರ್ಡರಲ್ಲಿ ನನಗೆ ಮಾಡಬೇಕಾದ್ರೆ ಅದರಲ್ಲಿ ಮೂವತ್ತು ನಿಮಿಷ ತೋರಿಸ್ತಾ ಇತ್ತು ಮೂವತ್ತು ನಿಮಿಷಕ್ಕೆ ಸರಿಯಾಗಿ ನಮ್ದು ಆರ್ಡರ್ ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇತ್ತು ಇಲ್ಲೇ ನಮ್ಮದು ಮನೆ ಹತ್ತಿರದ್ದೇ ಒಂದು ಹೋಟೆಲ್ ಕಾಣಿಸ್ತಾ ಇತ್ತು ಅಲ್ಲಿಂದಾನೆ ನಾನು ಊಟಕ್ಕೆ ಆರ್ಡರ್ ಮಾಡಿದ್ದೆ ಹೇಗೂ ಮೂವತ್ತು ನಿಮ್ಷದಲ್ಲಿ ಬರ್ತದಲ್ಲ ಬೇಗ ಊಟ ಮಾಡ್ಬೌದು ಅಂತ ಆರ್ಡರ್ ಮಾಡಿದ್ದೆ ಮೊದಲಿಗೆ ಒಂಥರ ಅನಿಸ್ತಾ ಇತ್ತು ಮೂವತ್ತು ನಿಮಿಷ ತೋರಿಸಿ ಎಲ್ಲಾದರೂ ನಲ್ವತ್ತೈದು ನಿಮಿಷ ತೊಗೊಳ್ತಾರೇನೋ ಅಂತೆಲ್ಲ ಅನಿಸ್ತಾ ಇತ್ತು ನಾನು ಕಾಯ್ತಾ ಇದ್ದೆ ನನಗೆ ಏನು ಫೋನ ಏನು ಬಂದಿಲ್ಲ ಆದ ನಂತರ ಇಪ್ಪತ್ತೈದು ನಿಮಿಷ ಆಯಿತು ಆಮೇಲೆ ಇಪ್ಪತೆಂಟು ನಿಮ್ಷಕ್ಕೆ ಸರಿಯಾಗಿ ನನಗೆ ಅವ್ರ ಕಡೆಯಿಂದ ಒಂದು ಫೋನ್ ಬಂತು ನಾವಿಲ್ಲೇ ನಿಮ್ಮ ನಿಮ್ಮ ಅಡ್ರೆಸಿಗೆ ಬಂದಿದ್ದೇವೆ ಅಂತ ಆಯಿತು ಮತ್ತೆ ಬಂದರು ಕೊಟ್ಟು ಹೋದರು ಸೊ ನನಗೆ ನಾನು ಮಾಡಿದ ಆರ್ಡರ್ ನನಗೆ ಇಪ್ಪತೆಂಟು ನಿಮಿಷಕ್ಕೆ ಸಿಕ್ಕಿದೆ ನನಗೆ ತುಂಬ ಖುಷಿ ಆಯಿತು ನಾನು ಮಾಡಿದ ಆರ್ಡರ್ ನನಗೆ ಅಲ್ಲಿ ತೋರಿಸಿದ್ದು ಟೈಮು ಮೂವತ್ತು ನಿಮಿಷ ಆದರೆ ನನ್ಗೆ ಇಪ್ಪತ್ತೆಂಟು ನಿಮಿಷದಲ್ಲೇ ನನಗೆ ಸಿಕ್ಕಿದ ಕಾರಣ ನನಗೆ ತುಂಬ ಖುಷಿ ಆಯಿತು ಹಾಗಾಗಿ ನಾನು ಅವರಿಗೆ ಧನ್ಯವಾದ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಆ ಸಂಸ್ಥೆಯವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು